ಹಲೋ ಹೇಳಿ ಹಾಂ ಇದು ಗವರ್ನಮೆಂಟ್ ಹಾಸ್ಪಿಟಲ್ ನಾನು ಕ್ ನಾನು ಪ್ರಮೋದ್ ಅಂತ ನೀವು ಏನಾಗ ಬೇಕಿತ್ತು ಹೇಳಿ ಹಾಂ ಹೌದಾ ಹಾಂ ಸರಿ ಹಾಂ ಸಿಗುತ್ತೆ ಅಂದರೆ ಇವಾಗ ಟೈಮ್ ಆಗಿದೆ ನಾಳೆ ಬೇಕಿದ್ದರೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಕೊಡ್ತೀರಿ ಕೊಡ್ತೀವಿ ಬೇಕಿದ್ದರೆ ಹತ್ತಿರ ಆಸ್ಪತ್ರೆ ಇದ್ಯಾ ಯಾವ್ದಾದ್ರೂ ಅಂದರೆ ಸಣ್ಣದಾದರು ಹೌದಾ ಹಾಗಾದರೆ ಕರ್ಕೊಂಬನ್ನಿ ಈಗ ಟೆ ಇದು ಬಿಡುವಿದ್ರೆ ಕರ್ಕೊಂಬನ್ನಿ ಹಾಂ ಈಗ ಎಷ್ಟೊತ್ತಿಗೆ ಅಂದರೆ ಆರು ಗಂಟೆ ಒಳಗೆ ಇರ್ತೇನೆ ಆರು ಗಂಟೆ ಒಳಗೆ ಬಂದುಬಿಡಿ ಹಾಂ ಏನೇನ್ ಆಗಿದೆ ಮತ್ತೆ ಮಗುಗೆ ಕೆಮ್ಮು ಬಿಟ್ಟು

ಹಾಂ ಹಾಂ ಪರಿಸ್ಥಿತಿ ಹೇಗಿದೆ ಎದ್ದಾಡ್ ಎದ್ದು ಓಡಾಡ್ತಾನಾ ಇಲ್ಲ ಮಲ್ಕೊಂಡಿದ್ದಾನಾ ಹೌದಾ ಹಾಗೆ ತಣ್ಣೀರಲ್ಲಿ ಬಟ್ಟೆ ಅದ್ದಿ ತಲೆ ಮೇಲೆ ಹಾಕಿ ಹಾಕಿರಿ ಇವತ್ತು ಸಾಯಂಕಾಲ ಬರೋವಷ್ಟೊತ್ತಿಗೆ ಬರೊಂದ್ರಿ ಬೇಗ ಓಕೆ ಬರುವಾಗ ಒಂದು ಬೆಡ್ಶೀಟನ್ನು ಹಿಡ್ಕೊಂಡು ಬನ್ನಿ ಅವ್ನಿಗೆ ಹೊದ್ದುಕೊಂಡು ಹಾಗೆ ಕರ್ಕೊಂಬರಬೇಡಿ ಹಾಂ ನಾನು ಆರು ಗಂಟೆ ಒಳಗೆ ಇರ್ತೇನೆ ಬಂದು ನನ್ನ ಭೇಟಿ ಆಗಿ ನಾನು ಹೇಳ್ತೇನೆ ಮತ್ತೆ ಮಾತ್ರೆಗಳನ್ನ ಬರ್ದ್ಕೊಡ್ತೇನೆ ನಾನು ಸರಿ ಹೋಗುತ್ತೆ ಗುಣ ಆಗುತ್ತೆ

ಹಾಂ ಸರಿ ಧನ್ಯವಾದ